ಹಲೋ ಮನೂ ಮೊನ್ನೆ ಒಂದು ಓಟೆಲ್ ನೋಡಿದ್ದೆ ಆ ಓಟೆಲ್ ಹೆಸರು ಪಂಚಮಿ ಓಟೆಲ್ ಅಂತ ಹೊಸ್ದಾಗಿ ಆಯ್ತು ಕಾಣೋ ಅದು ರೇಟಿಂಗ್ಸು ಹೆಂಗ್ ಇರುತ್ತೆ ಅಂತ ನೋಡಿ ಅದನ್ನು ಚಕ್ ಮಾಡಿದೆ ತ್ರೀ ಪಾಯಿಂಟ್ ಫೋರು ತ್ರೀ ಪಾಯಿಂಟ್ ಫೋರ್ ಇದ್ದರೆ ಏನು ತಗಣಕ್ಕೆ ಹೋಗಬೇಡ ಫೋರ್ ಫಾಂಯ್ಟ್ ಫೋರ್ ಫೈವ್ ಫಾಂಯ್ಟ್ ಫೋರ್ ಎಲ್ಲಾದರೂ ಇದೆ ಅಂದರೆ ತೊಗೋ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಫೈವ್ ಫಾಂಯ್ಟ್ ಫೋರ್ ಮೇಲೆ ಅದು ಹೋಟೆಲ್ಲಲ್ಲಿ ಅದೇ ಯಾವ ಥರ ಕ್ವಾಲಿಟಿ ಕ್ವಾಂಟಿಟಿ ಹೇಗಿರುತ್ತೆ ಊಟ ಹೇಗಿರುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ ಫೈವ್ ಫಾಂಯ್ಟ್ ಫೋರ್ ಮೇಲಿದ್ದರೆ ತೊಗೋ ಅದು ನಾನು ನೋಡಿದ ಪ್ರಕಾರ ಹೋಟೆಲೆಲ್ಲ ತುಂಬ ಜನ ಇರ್ತಾರೆ ತುಂಬ ಚೆನ್ನಾಗಿ ನಡೆಯುತ್ತೆ ತುಂಬ ಚೆನ್ನಾಗಿ ಊಟ ಎಲ್ಲ ಚೆನ್ನಾಗಿದೆ ಅಂತ ಹೇಳುತ್ತಾರೆ ಅದು ತುಂಬ ಅದಕ್ಕೆ ನಾನೂ ನೋಡಿದೆ ಅದಕ್ಕೆ ಫೈವ್ ಫಾಯಿಂಟ್ ಫೋರುದ್ದು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದೀನಿ ಅದು ಅದಕ್ಕೆ ಬೇರೇ ನನ್ನ ಫ್ರೆಂಡ್ಸ್ಗೆ ಯಾರಾದರೂ ಇನ್ನೂ ಕೇಳ್ತಿದ್ದೀನಿ ಹೇಗಿದೆ ಅಂತ ಯಾರು ಫ್ರೆಂಡ್ಸ್ನಾ ಕೇಳಿದೆ ಅವರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ನೀನು ತಗೊಂತ್ಯಾ ನಾನು ತಗೊಂತೀನಿ ಅದಕ್ಕೇ ಕೇಳಿದೆ ನಿನ್ನ ನಿನಗೆ ಅಷ್ಟು ಡೌಟ್ ಎಲ್ಲಾದರೂ ಇತ್ತಂದರೆ ಗೂಗಲ್ ಆ್ಯಪ್ನಲ್ಲಿ ಪರಿಶೀಲಿಸು ಬೇಕಾದ್ರೆ ಎಲ್ಲಾರ ತ್ರೀ ಫಾಂಯ್ಟ್ ಫೋರ್ ಇದ್ದರೆ ಏನು ತಗಣಕ್ಕೆ ಹೋಗಬೇಡ ಫೈವ್ ಫಾಂಯ್ಟ್ ಫೋರ್ ಮೇಲಿದ್ದರೆ ತೊಗೋ